ನಾನು ಇದು ಅಡುಗೆ ಮಾಡುವಾಗ ಅಂದರೆ ಹಡೆ ಇದು ಇದು ಒಲೆಯ ಮೇಲೆ ಎಣ್ಣೆ ಇಟ್ಟು ಎಣ್ಣೆ ಇಟ್ಟು ತಕ್ಷಣಾ ಅದು ಬೆಂಕಿ ಹಿಡಿದ್ರೆ ಸ್ವಲ್ಪ ತಡ ಆದರೆ ಬೆಂಕಿ ಹಿಡಿತೆ ಬೆಂಕಿ ಹಿಡಿದ್ರೆ ನಾವು ಸ್ವಲ್ಪ ನೀರು ಹಾಕ್ತೇವೆ ಅದು ನೀರು ಹಾಕ್ವಾಗ ಅದು ನನಗೆ ಎಂತ ಎಂತ ಮಾಡಬೇಕಂತ ಗೊತ್ತಾಗಲಿಲ್ಲ ನೀರಾಕಿ ಬೆಂಕಿಯೆಲ್ಲ ಮೇಲೆ ಬಂದು ನಮ್ಮದು ಕಿಟಕಿಗೆ ಸಹ ಅದು ಇದಾಗಿದೆ ಒಮ್ಮೆ ಅಂದರೆ ಅಷ್ಟು ನಮಗೆ ಗಾಬರಿ ಗೊಂಡಿದೆ ನಾನು ಹಾಗೇ ಕೆಲವೊಮ್ಮೆ ಗ್ಯಾಸಿನಲ್ಲಿ ಕೂಡ ನಾವು ಒಂದು ಇಟ್ಟು ಹೋಗ್ತೇವೆ ಅಂದರೆ ಹಾಲು ಹಾಲು ಇಟ್ಟು ಹೋದಮೇಲೆ ಅದು ಹಾಲಿನಲ್ಲಿ ಅಂದರೆ ಹಾಲು ಇಟ್ಟು ಹೋದ್ಮೇಲೆ ಅದು ಮೇಲಕ್ಕೆ ಬಂದು ಇದು ಆಗ್ತದೆ ಅದು ಕೂಡ ಒಂದು ಅವಘಡವೇ ಹಾಗೆಯೇ ಮತ್ತು ಒಂದು ಸರಿ ಗ್ಯಾಸು ಅದು ಗ್ಯಾಸು ಬತ್ತಿ ಹೋಗ್ತದೆ ಅದು ಕೆಳಗೆ ಬಿದ್ದು ಆದರೆ ಮತ್ತೆ ಮತ್ತೆ ಅದು ಎಂತ ಆಯಿತಂದ್ರೆ ನಮಗೆ ನೆನಪೇ ಇರುವುದಿಲ್ಲ ಒಂದೊಂದು ಬಾರಿ ನೆನಪೇ ಇರುವುದಿಲ್ಲ ಹಾಗೆಲ್ಲಾ ಇದು ಆಗ್ತದೆ ಆಗೆಲ್ಲ ಅದು ಅವಘಡ ಅಂತ ಎಣ್ಸೋದು ನಾನು ಮತ್ತು ಮತ್ತು ಒಂದೊಂದು ಸರಿ ಒಂದು ಬಾರಿ ಎಂತಂದರೆ ಮೊಬೈಲ್ ಸಹ ನಾವು ಒಂದು ಇದಕ್ಕೆ ಕೊಂಡೋಗಬಾರ್ದು ಕೊಂಡೋದ ಅದು ಕೂಡ ಒಂದು ಅವಘಡವೇ ಅಂತ ನಾನು ಎಣಿಸ್ತೇನೆ ಅಂದರೆ ಅದು ಮೊಬೈಲು ನಾವು ಗ್ಯಾಸ್ ಚಾಲೂ ಮಾಡಿ ಮೊಬೈಲು ಅಲ್ಲಿಟ್ಟು ಇದೆಲ್ಲಾ ಅಂದರೆ ಮತ್ತು ಸ್ವಿಚ್ಚೆಲ್ಲ ನಮ್ಮದು ಈ ಕರೆಂಟಿದ್ದು ಸ್ವಿಚ್ಚೆಲ್ಲ ಹಾಕಿ ಹಾಕಿಡ್ತೇವೆ ಅದು ಚಾರ್ಜ್ ಇರ್ತದೆ ಆ ಆ ನಂತರ ನಾವು ಈ ಗ್ಯಾಸನ್ನು ಓಪನ್ ಮಾಡ್ತೇವೆ ಇದೆಲ್ಲ ಈ ರೀತಿಯೆಲ್ಲಾ ಇದೆ ಈ ರೀತಿಯೆಲ್ಲಾ ಅವಘಡಗಳು ಬರ್ತಾ ಇರ್ತದೆ ಅಂತ ನನ್ನ ಒಂದು